ಹಲೋ ಹಲೋ ಯಾರಿದು ಹಾಂ ನಾನು ದೀಪ್ತಿ ಹಾಂ ಸುಗಂಧಿ ಹೇಗಿದ್ದೀರಿ ಹಾಂ ನಾನು ಸೌಖ್ಯ ಆಗಿದ್ದೇನೆ ಹಾಂ ಎಂತ ಹೇಳಿ ಹಾಂ ಹೌದಾ ಹಾಂ ನನ್ನ ಪ್ರಕಾರ ತುಂಬ ತುಂಬ ಇದೆ ಇಲ್ಲಿ ಹಾಸ್ಪಿಟಲೆಲ್ಲಾ ಕಣ್ಣಿನ ಆಸ್ಪತ್ರೆ ಹೇಳಿದ್ದಲ್ಲಾ ನೀವು ಇಲ್ಲೊಂದು ಉಡುಪಿಯಲ್ಲಿ ನೇತ್ರಾಲಯ ಆಯುರ್ವೇದಿಕ್ ಆಯ್ ಕಣ್ಣಿನ ಆಸ್ಪತ್ರೆ ಉಂಟು ನೀವು ಅಲ್ಲಿಗೆ ಒಮ್ಮೆ ಹೋಗಿ ನೋಡ್ಬೋದಾಂತ ನನ್ನ ಪ್ರಕಾರ ಹಾಂ ನಾನು ನಾನು ನನ್ನ ಮೊನ್ನೆ ಫ್ರೆಂಡೊಬ್ಬರು ಹೋಗಿದ್ರು ಅಲ್ಲಿಗೆ ಅಲ್ಲೆಲ್ಲ ಒಳ್ಳೆದುಂಟು ಅಂತ ಹೇಳಿದ್ರು ಬೇಗ ಬೇಗ ಚಿಕಿತ್ಸೆ ಮಾಡಿ ಅವರಿಗೆ ಬೇಕಾದಾಗೆ ಎಲ್ಲಾ ವ್ಯವ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಹ್ಞೂ ನನ್ನಹತ್ರ ಒಂದು ನಂಬರುಂಟು ಬೇಕಾದರೆ ನೀವೊಮ್ಮೆ ಕಾಲ್ ಮಾಡಿ ಹೋಗಿ ಅಲ್ಲಿ ವಿಚಾರಿಸ್ಬೋದು ಹ್ಞೂ ಹಾಂ ಎಲ್ಲಾ ಒಳ್ಳೆದೇ ಉಂಟು ನನ್ನ ಪ್ರಕಾರ ಅಲ್ಲಿ ಒಂತ ಒಂದು ಪ್ರಕಾರ ಚೆನ್ನಾಗಿದೆ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲಾ ಕಣ್ಣಿನ ಡಾಕ್ಟರ್ಸ್ ಎಲ್ಲಾ ಒಳ್ಳೆದೇ ಇದ್ದಾರೆ ಫೀಸ್ ಅದೇ ಅವರವರ ಏನಂತಾರೆ ಕಣ್ಣಿನ ಪ್ರಾಬ್ಲಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಹ್ಞೂ ಅದೇ ಸ್ಮಾ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗೆ ಸಮ್ ಕಡಿಮೆ ಕಡಿಮೆ ಶುಲ್ಕ ಎಲ್ಲಾ ವಿಧಿಸಿರ್ತಾರೆ ದೊಡ್ಡ ದೊಡ್ಡ ಇದು ಕೇಸಸ್ಗೆಲ್ಲ ಜಾಸ್ತಿ ಹಣ ಪಾವತಿ ಕೇಳ್ತಾರೆ ಆಗಿರಬೇಕು ಹ್ಞೂ ನಾನೊಂದು ನಂಬರ್ ಕೊಟ್ಟಿರ್ತೇನೆ ವಾಟ್ಸಾಪ್ ಮಾಡಿರ್ತೇನೆ ಬೇಕಾದರೆ ನೀವೊಮ್ಮೆ ಕೇಳಿ ಅವರಿಗೆ ಕಾಲ್ ಮಾಡಿ ಕೇಳಿ ಹೇಗೆ ಅಲ್ಲಿ ಫೆಸಿಲಿಟಿ ಎಲ್ಲಾ ಹೇಗುಂಟು ಅಂತ ಕೇಳ್ಬೋದು ನಿಮಗೆ ಹಾಂ ಆಯ್ತಾಯ್ತು ನಾ ಮಾಡ್ತೀನಿ ಓಕೆ ಓಕೆ ಓಕೆ ಬಾಯ್ ಬಾಯ್ ಹ್ಞೂ ಹ್ಞೂ ಹ್ಞೂ